ಮಸಾಲೆ ದೋಸೆ ಚಿಕನ್ ಫ್ರೈಡ್ ರೈಸ್ ಆ್ಯಂಡ್ ಪನ್ನೀರ್ ಬಟರ್ ಮಸಾಲ ಬಿರಿಯಾನಿ ಫಿಝಾ ಬರ್ಗರ್ ಬಟರ್ ಚಿಕನ್ ಬಾಸುಮತಿ ರೈಸ್ ಪೂರಿ ವಡಾ ಆಪಲ್ ಜ್ಯೂಸ್ ಆರೆಂಜ್ ಜ್ಯೂಸ್ ಆ್ಯಂಡ್ ಗ್ರೇಪ್ ಜ್ಯೂಸ್ ನಾನ್ ಆರ್ಡರ್ ಮಾಡಿದ್ದೆ ಬಟ್ ಬಟ್ ಈಗ ಅದರ ಬದಲು ಬಿರಿಯಾನಿ ಕ್ಯಾನ್ಸಲ್ ಮಾಡಿ ಮತ್ತೆ ಬರ್ಗರ್ ಕ್ಯಾನ್ಸಲ್ ಮಾಡಿ ಬಟರ್ ಚಿಕನ್ ಕ್ಯಾನ್ಸಲ್ ಮಾಡಿ ಮತ್ತೆ ಪೂರಿ ವಡಾ ಕ್ಯಾನ್ಸಲ್ ಮಾಡಿ ಮತು ಆಪಲ್ ಜ್ಯೂಸ್ ಬದಲು ಆರೆಂಜ್ ಜ್ಯೂಸ್ ಇರಲಿ ಅಂತ ನನ್ನ ಆರ್ಡರ್ ಮತ್ತೆ ಚೇಂಜ್ ಮಾಡ್ತಿದ್ದೀನಿ